ಹಲೋ ನಾನು ಒಂದು ಕ್ಯಾಬ್ ಬುಕ್ ಮಾಡಿದ್ದೆ ನಿಮ್ಮ ಊಬರ್ನಲ್ಲಿ ಮುಂಗಡವಾಗಿ ಎರಡು ಸಾವಿರ ರುಪಾಯಿ ಪಾವತಿ ಮಾಡಿ ನಾನು ಬುಕ್ ಮಾಡಿದ್ದೆ ಸಮಸ್ಯೆ ಏನಾಗಿದೆ ಅಂತೇಳಿದ್ರೆ ಒಂದು ಮದುವೆಗೆ ಹೋಗಲಿಕಿತ್ತು ನನಗೆ ಆದರೇ ಕಾರಣಾಂತರಗಳಿಂದ ಹೋಗಲಿಕ್ಕೆ ಆಗ್ತಾಯಿಲ್ಲ ಅದೂ ತುಂಬ ದೂರ ಇರೋದ್ರಿಂದ ಏನು ಸಮಸ್ಯೆ ಅಂತೇಳಿದ್ರೆ ನನಗೆ ಹುಷಾರಿಲ್ಲ ಹುಷಾರ್ ಅಂದರೆ ಜ್ವರ ಬಂದಿದೆ ವೈದ್ಯರ ಬಳಿ ಹೋದಾಗ ಅವ್ರು ಹೇಳಿದ್ದಾರೆ ಎರಡು ಮೂರು ದಿನ ರೆಸ್ಟ್ ಮಾಡ್ಬೇಕಂತೇಳಿ ಹೊರಗಡೆ ಸುತ್ತಾಡೋದು ಅಥವ ಟ್ರಾವೆಲ್ ಮಾಡುವುದು ಏ ಸಿಯಲ್ಲಿ ಹೋಗೋದನ್ನ ಅವಾಯ್ಡ್ ಮಾಡ್ಲಿಕ್ಕೆ ಹೇಳಿದ್ದಾರೆ ಟ್ರಾವೆಲ್ ಮಾಡಿದರೆ ಇನ್ನೂ ಜಾಸ್ತಿ ಆಗುತ್ತೆ ಅಂತೆ ಹಾಗಾಗಿ ರೆಸ್ಟ್ ಮನೆಯಲ್ಲೇ ರೆಸ್ಟ್ ಮಾಡಲಿಕ್ಕೆ ಹೇಳಿದ್ದಾರೆ ಮೆಡಿಸಿನ್ ಎಲ್ಲಾ ಕೊಟ್ಟಿದ್ದಾರೆ ಆ ಕಾರಣದಿಂದಾಗಿ ನನಗೆ ಕ್ಯಾಬನ್ನು ಕ್ಯಾನ್ಸಲ್ ಮಾಡ್ಬೇಕಾಗಿ ನಾನೀಗ ಕಾಲ್ ಮಾಡ್ತಿದ್ದೇನೆ ಅಂದರೆ ಎರಡು ಸಾವಿರ ನಾನು ಪೇ ಮಾಡಿ ಆಗಿದೆ ಆದರೆ ಕ್ಯಾನ್ಸಲ್ ಮಾಡಿ ಯಾಕಂತೇಳಿದ್ರೆ ಅದು ಕ್ಯಾನ್ಸಲ್ ಮಾಡಿದ ಹಣವನ್ನು ನೀವು ನನಗೆ ಹಿಂತಿರುಗಿಸಿ ಅಂತೇಳಿ ಈ ಈ ಕಾಲ್ ಮಾಡ್ತಿದ್ದೇನೆ ನಾನೂ ಸಮಾರಂಭಕ್ಕೆ ಹೋಗ್ಬೇಕಿತ್ತು ಆದರೆ ಕಾರಣಾಂತರಗಳಿಂದ ಹೋಗ್ತಾ ಹೋಗಲಿಕ್ಕೆ ಆಗ್ತಾಯಿಲ್ಲ ಅಂದರೆ ದೂರ ತುಂಬ ದೂರ ಇದೆ ಹಾಗಾಗಿ ನಾನು ಕ್ಯಾಬ್ ಬುಕ್ ಮಾಡಿದ್ದು ಅಂದರೆ ಅಲ್ಲಿ ಬಸ್ ವ್ಯವಸ್ಥೆ ಇಲ್ಲ ತುಂಬಾ ಸಮಸ್ಯೆ ಇದೆ ಹಾಗಾಗಿ ಕ್ಯಾಬ್ನಿಂದ ಸ್ವಲ್ಪ ಬೇಗ ರೀಚ್ ಆಗ್ಬೋದಂತೇಳಿ ನಾನು ಬುಕ್ ಮಾಡಿರೋದು ಆದರೆ ಡಾಕ್ಟ್ರು ಹೇಳಿದ ಪ್ರಕಾರ ತುಂಬ ದೂರ ಪ್ರಯಾಣಿಸಬಾರದಂತೇಳಿ ಹೇಳಿದ್ದಾರೆ ಹಾಗಾಗಿ ನಾನು ಅದನ್ನು ಕ್ಯಾನ್ಸಲ್ ಮಾಡ್ತಿದ್ದೇನೆ ನನ್ನ ಬಳಿ ಫೋನ್ಪೇ ಪೇಟಿಎಮ್ ಗೂಗುಲ್ಪೆ ಇದೆ ನನ್ನ ನಂಬರ್ ಬೇಕಾದರೆ ನಿಮಗೆ ಶೇರ್ ಮಾಡ್ತೇನೆ ಆ ನಂಬರ್ಗೆ ನೀವು ದಯಮಾಡಿ ಹಿಂತಿರುಗಿಸಿ ಯಾಕೆಂತೇಳಿದರೆ ಸುಮ್ನೆ ಅದು ವೇಸ್ಟ್ ಆಗುತ್ತೆ ನಾನು ಮುಂಗಡವಾಗಿ ಪಾವತಿ ಮಾಡಿ ಆಗಿದೆ ಹಾಗಾಗಿ ಅಂದರೆ ನೀವು ರಿಟನ್ ಮಾಡಿದರೆ ಈ ಫೋನ್ಪೇ ಗೂಗುಲ್ಪೇ ಫೋನ್ಪೇ ಪೇಟಿಎಮ್ ಮುಖಾಂತರ ನಂಗೆ ರಿಟನ್ ಮಾಡ್ಬೋದು ನಂಗೆ ಹುಷಾರು ಇದ್ದಿದ್ದು ನಾನು ಹೋಗ್ತಾಯಿರಲಿಲ್ಲ ಹೋಗ್ತಾಯಿದ್ದೆ ಹುಷಾರು ಇದ್ರೆ ಹೋಗ್ತಾಯಿದ್ದೆ ಯಾಕೆಂತೇಳಿದರೆ ಆಲ್ರೆಡೀ ಬುಕ್ ಮಾಡಿರೋದ್ರಿಂದ ಈಗ ನಾನು ಕ್ಯಾನ್ಸಲ್ ಮಾಡೋದ್ರಿಂದ ಹೋಗ್ತಾ ಹೋಗ್ಲಿಕ್ಕೆ ಆಗ್ತಾಯಿಲ್ಲ ನನಗೆ ದಯಮಾಡಿ ಅದು ಹಣವನ್ನು ಹಿಂತಿರುಗಿಸಿ ಯಾಕೆಂತೇಳಿದರೆ ಫಿನ್ಯಾನ್ಶಿಯಲಿ ತುಂಬ ಕಷ್ಟ ಆಗ್ತದೆ ದಯಮಾಡಿ ಅದನ್ನು ಹಣವನ್ನು ವಾಪಾಸ್ ಹಾಕಿ ಅಂತೇಳಿ ಈ ಮೂಲಕ ಕೇಳಿಕೊಳ್ತಿದ್ದೇನೆ